ನಮ್ಮ ರಾ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ರಾಜಕೀಯ ಆಡಳಿತ ಇದೆ ಚೆನ್ನಾಗಿದೆ ಚುನಾಯಿತ ಅಧಿಕಾರಿಗಳು ತುಂ ಕೂಡ ತಮ್ಮ ಕಾರ್ಯವನ್ನು ನಿಭಾಯಿಸ್ತಾ ಇದ್ದಾರೆ ತುಂಬ ಜವಾಬ್ದಾರಿಯುತವಾಗಿ ನಿಭಾಯಿಸ್ತಿದ್ದಾರೆ ಅಂತ ಹೇಳಿದರೆ ತಪ್ಪಾಗಲ್ಲ ಅವರ ಪ್ರತಿ ಕಾರ್ಯಕ್ರಮದಲ್ಲೂ ಕೂಡ ಅವರ ಭಾಗವಹಿಸುವಿಕೆ ತುಂಬ ಮುಖ್ಯವಾಗಿರೋದು ವಂಥದ್ದು ಅದರಲ್ಲೂ ಕೂಡಾ ಒಂದು ತುಂಬ ಗೌರವಪು ಗೌರವಪೂರ್ವಕವಾದಂಥ ಒಂದು ಭಾಷಣವನ್ನು ಹೇಳೋದಾಗಿರ್ಬೋದು ಅದು ಜನರಲ್ಲಿ ತುಂಬ ಜಾಗೃತಿಯನ್ನು ಮೂಡಿಸುವಂಥ ಕಾರ್ಯಗಳನ್ನು ಮಾಡ್ತಿವೆ ಅಂತ ಹೇಳ್ಬೋದು ಮತ್ತು ಮಧು ಬಂಗಾರಪ್ಪ ಅವರು ನಮ್ಮ ನಮ್ಮ ವಿಭಾಗದ ಒಂತ ಒಂದು ರಾಜಕೀಯ ವ್ಯಕ್ತಿ ಆಗಿ ವ್ಯಕ್ತಿ ಆಗಿದ್ದಾರೆ ಅವರೂ ಕೂಡ ತುಂಬ ಉತ್ತಮ ಕೆಲ ಕೆಲಸಗಳನ್ನು ಮಾಡೋ ಮೂಲಕ ಜನರಿಗೆ ಅತ್ಯಂತ ಸಹಾಯವನ್ನು ಮಾಡುತ್ತಿದ್ದಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ